ನಾನು ಇರುವಂಥ ಪ್ರದೇಶದಲ್ಲಿರೊ ಖಾಸಗಿ ಬ್ಯಾಂಕ್ಗಳಂದರೆ ಐ ಸಿ ಐ ಸಿ ಐ ಬ್ಯಾಂಕು ಕರ್ಣಾಟಕ ಬ್ಯಾಂಕು ಹೆಚ್ ಡಿ ಎಫ್ ಸಿ ಬ್ಯಾಂಕು ಮತ್ತು ಈಗ ಹೊಸತಾಗಿ ಬಂದಿರುವಂಥದ್ದು ಯೆಸ್ ಬ್ಯಾಂಕು ಎಕ್ಸಿಸ್ ಬ್ಯಾಂಕು ಕೋಟಕ್ ಮಹೀಂದ್ರಾ ಬ್ಯಾಂಕ್ ನನಗೆ ತಿಳಿದಿರುವಂಥ ಖಾಸಗಿ ಬ್ಯಾಂಕ್ಗಳಂದರೆ ಇದಿಷ್ಟು ಮತ್ತು ಬ್ಯಾಂಕ್ಗಳಲ್ಲಿ ಅರ್ಜಿ ಸಲ್ಲಿಸೋಕೆ ಮತ್ತು ಸಾಲ ತೆಗಿಯಲಿಕ್ಕೆ ಆಗಲಿ ಸುರಕ್ಷಿತವಾಗಿರುವಂತಹ ಬ್ಯಾಂಕ್ ಅಂತ ಹೇಳಿದರೆ ಸರ್ಕಾರಿ ಬ್ಯಾಂಕ್ಗಳು ಅಂತಾನೇ ಹೇಳ್ಬೌದು ಸರ್ಕಾರಿ ಬ್ಯಾಂಕ್ಗಳು ನನಗೆ ಗೊತ್ತಿರುವಂಥದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಬರೋಡ ಯೂನಿಯನ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ನನಗೆ ತಿಳಿದಿರುವಂಥ ಬ್ಯಾಂಕ್ಗಳು ಇದಿಷ್ಟು ನನ್ನ ನಾನು ಇರುವಂಥ ಪ್ರದೇಶದಲ್ಲಿ ಇರುವಂಥ ಬ್ಯಾಂಕ್ಗಳು ಅರ್ಜಿ ಸಲ್ಲಿಸೋದಕ್ಕೆ ಅಂತ ಬಂದಾಗ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಯಾವುದೇ ರೀತಿಯಾದಂಥ ಶುಲ್ಕ ಇರೋದಿಲ್ಲ ಆದರೆ ಖಾಸಗಿ ಬ್ಯಾಂಕ್ಗಳಲ್ಲಿ ಶುಲ್ಕ ಇರುತ್ತೆ ಮತ್ತು ಹೆ ನಾನು ಹೆಚ್ಚಿನದಾಗಿ ಪ್ರಾಶಸ್ತ್ಯ ಕೊಡೋದಂದರೆ ಸರ್ಕಾರಿ ಬ್ಯಾಂಕ್ಗಳಿಗೆ ಯಾಕೆಂದರೆ ಅದು ಒಂದು ಸುರಕ್ಷಿತವಾಗಿದೆ ಅದು ಸರ್ಕ್ ಸರ್ಕಾರ ಸರ್ಕಾರದಿಂದ ನಡೆಸುವಂತಹ ಬ್ಯಾಂಕ್ಗಳು ಸುರಕ್ಷಿತವಾಗಿರುತ್ತೆ ಮತ್ತೆ ಯಾವುದೇ ರೀತಿಯಾದಂಥ ತೊಂದರೆಗಳಾದ್ರೂ ಸರ್ಕಾರಿ ಬ್ಯಾಂಕ್ಗಳಾಗಿದ್ದರೆ ನಮ್ಗೆ ಯಾವುದೇ ರೀತಿಯ ಮೋಸ ಆಗೋದಿಲ್ಲ ಅನ್ನೋ ಒಂದು ನಂಬಿಕೆ ಅಂತೂ ಇರುತ್ತೆ ಸರ್ಕಾರದ ವತಿಯಿಂದ ಆಗಿರೋದರಿಂದ ಅದೇ ಖಾಸಗಿ ಬ್ಯಾಂಕ್ಗಳು ನಾವು ಏನಾದರೂ ದುಡ್ಡುಗಳನ್ನು ಇಟ್ಟಾಗ ಬ್ಯಾಂಕ್ನಲ್ಲಿ ಇಟ್ಟಾಗ ಅದು ಸುರಕ್ಷಿತವಾಗಿ ಇರುತ್ತೆ ಅನ್ನುವಂಥ ನಂಬಿಕೆ ಇರೋಲ್ಲ ಸರ್ಕಾರ ಎಲ್ಲಿಗೂ ಹೋಗೋದಿಲ್ಲ ಆದರೆ ಖಾಸಗಿ ಬ್ಯಾಂಕ್ಗಳ ನಂಬಿಕೆ ಇಡುವುದು ಕಷ್ಟ ನಾವು ದುಡ್ಡನ್ನ ಹಾಕಿ ಆ ದುಡ್ಡೆಲ್ಲ ತಗೊಂಡು ಎಲ್ಲೋ ಬೇರೆ ಕಡೆ ಹೋದರಂದ್ರೆ ಆ ದುಡ್ಡು ನಮಗೆ ಹೋಯಿತು ಅನ್ನೋದೇ ಲೆಕ್ಕ ಹಾಗಾಗಿ ಸಾಲಗಳನ್ನು ತೆಗಿಯಲಿಕ್ಕೆ ಸರ್ಕಾರಿ ಬ್ಯಾಂಕ್ಗಳಿಗೆ ಬ್ಯಾಂಕ್ಗಳೇ ಉತ್ತಮ ಅಂತ ನಾನು ಹೇಳ್ತೀನಿ ಯಾಕಂದರೆ ಬಡ್ಡಿ ಕೂಡ ತುಂಬಾ ಕಮ್ಮಿ ಇರುತ್ತೆ ಕಮ್ಮಿ ತುಂಬ ಕಮ್ಮಿ ಶೇಕಡದಲ್ಲಿ ಅವರು ಬಡ್ಡಿಗಳನ್ನ ಇಟ್ಟಿರ್ತಾರೆ ಮತ್ತು ಕಟ್ಟಲಿಕ್ಕೆ ತುಂಬ ಸಮಯವನ್ನು ಕೊಡ್ತಾರೆ ಮತ್ತು ಈಗ ದುಡ್ಡು ಇಡೋರಿಗಾದ್ರೂ ಕೂಡ ಜಾಸ್ತಿಯಾಗಿ ಬಡ್ಡಿ ಹಾಕಿಕೊಡ್ತಾರೆ ದುಡ್ಡು ಸಾಲವನ್ನು ತೆಗಿಯೋರಿಗೆ ತುಂಬ ಕಮ್ಮಿಯೇ ಬಡ್ಡಿ ಇರುತ್ತೆ ಬೇರೆ ಖಾಸಗಿ ಬ್ಯಾಂಕ್ಗಳಿಗೆ ಹೋಲಿಸಿದರೆ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಕಮ್ಮಿಯೇ ಬಡ್ಡಿ ಇರುತ್ತೆ ದುಡ್ಡು ತೆಗಿಯೋರಿಗೆ ಆದರೆ ದುಡ್ಡು ಅದರಲ್ಲಿ ಇಡೋರಿಗೆ ಮಾತ್ರ ಹೆಚ್ಚಿನ ಬಡ್ಡಿಯನ್ನೇ ಕೊಡ್ತಾರೆ ಹಾಗಾಗಿ ನಾವು ದುಡ್ಡನ್ನು ಅಲ್ಲಿ ಏನು ಮುಂದೆ ಬೇಕಾಗುತ್ತೆ ಅಂತ ಕೂಡಿಟ್ಟು ಕೂಡಿ ಅಲ್ಲಿ ಇಡೋವಂಥ ದುಡ್ಡಿಗೆ ಹೆಚ್ಚಿನದಾಗಿ ಬಡ್ಡಿ ಸಿಗುತ್ತೆ ಖಾಸಗಿ ಬ್ಯಾಂಕ್ಗಳು ಯಾಕೆ ಅಷ್ಟು ಪ್ರಾಶಸ್ತ್ಯ ನೀಡೋದಿಲ್ಲ ಅಂದರೆ ಅಲ್ಲಿ ಬಡ್ಡಿ ಜಾಸ್ತಿ ಇರುತ್ತೆ ನಾವು ತಪ್ಪು ತೆಗೆದುಕೊಳ್ಳೋವಂಥ ಸಾಲಕ್ಕೆ ಅದಕ್ಕೆ ಎರಡು ಪಟ್ಟಾಗಿ ಬಡ್ಡಿ ಕಟ್ಟ್ಬೇಕಾಗಿ ಬರುತ್ತೆ ಹೆಚ್ಚಿನ ಬಡ್ಡಿ ಶೆ ಇಟ್ಟಿರ್ತಾರೆ ಅವರು ನಾವು ತಗೊಂಡು ನಾವು ತಗೊಂಡಿದ್ದು ಕಮ್ಮಿ ಮೊತ್ತ ಆದರೂ ಅದರ ಎರಡು ಪಟ್ಟು ನಾವು ಕಟ್ಟಬೇಕಾಗಿರುತ್ತೆ ಮತ್ತು ಅಲ್ಲಿ ನಾವು ಕಟ್ಟುವುದು ಹೆಚ್ಚು ಕಮ್ಮಿ ಸಮಯ ಹೆಚ್ಚು ಕಮ್ಮಿ ಆದಾಗ ಏನು ಶುಲ್ಕ ಕೇಳ್ತಾರೆ ಅವರು ದಂಡ ದಂಡ ಹಾಕ್ತಾರೆ ಅದು ಕೂಡ ನಾವು ಹೆ ಹೆ ಜಾಸ್ತಿಯೇ ಇರುತ್ತೆ ಹೆಚ್ಚಾಗಿ ಕಟ್ಟಬೇಕಾಗತ್ತೆ ಮತ್ತು ಸರ್ಕಾರಿ ಬ್ಯಾಂಕ್ಗಳಲ್ಲಿ ಯಾವುದೇ ಹಳ್ಳಿ ಆಗಿರ್ಬೌದು ಗ್ರಾಮ ಅಥವಾ ಪೇಟೆಗೆ ಸೇರುವಂಥ ಊರುಗಳು ಯಾವುದೇ ಜನರಾಗಿರಲಿ ಅವ್ರು ಎಲ್ಲರಿಗೂ ಸಾಲ ಸಿಗುತ್ತೆ ಆದರೆ ಖಾಸಗಿ ಬ್ಯಾಂಕ್ಗಳು ಹೆಚ್ಚಿನದಾಗಿ ಈ ಪೇಟೆ ಜಾಗದಲ್ಲಿ ಇರುವಂತಹ ಜನರಿಗೆ ಮಾತ್ರ ಸಾಲ ಕೊಡುವುದಕ್ಕೆ ಅವರು ಹೆ ಮುಂದಾಗ್ತಾರೆ ಬಿಟ್ಟರೆ ಯಾವುದೇ ಹಳ್ಳಿಯಲ್ಲಿ ವಾಸ ಮಾಡುವಂಥ ಜನರಿಗೆ ಸಾಲ ಕೊಡೋದಕ್ಕೆ ಅವ್ರು ಒಂದು ಇಷ್ಟೇ ಇಂತಿಷ್ಟು ಇರಬೇಕು ಇ ಅಂಥವ್ರಿಗೆ ಮಾತ್ರ ಕೊಡೋದು ಅಂತ ಹೇಳಿ ಹಾಕೊಂಡಿರ್ತಾರೆ ಅವ್ರು ಹಳ್ಳಿಯಲ್ಲಿ ಇರುವಂಥ ಜನರಿಗೆ ಸಾಲ ಕೊಡೋದು ಕಮ್ಮಿ ಗ್ರಾಮ ಈ ಪಟ್ಟಣದಲ್ಲಿರುವಂಥ ಜನರಿಗೆ ಸಾಲ ಬೇಗ ಕೊಡ್ತಾರೆ ಆದರೆ ಅವ್ರದು ಬಡ್ಡಿ ಯಾವಾಗಲೂ ಜಾಸ್ತಿಯೇ ಇರುತ್ತೆ ಹಳ್ಳಿಯಲ್ಲಿ ಇರುವಂಥವರು ಇದರಿಂದ ಉಪಯೋಗ ಪಡ್ಕೊಳ್ಳೋದು ಪಡ್ಕೊಳಕ್ಕೆ ಆಗೋಲ್ಲ ಮತ್ತು ಯಾವುದಾದರೂ ಕೊನೆಯದಾಗಿ ಯಾವಾಗಾದ್ರೂ ದುಡ್ಡಿನ ವಿಷಯದಲ್ಲಿ ಏನಾದರೂ ತೊಂದರೆಗಳಾದರೆ ಆಗ ಸರ್ಕಾರ ಅದರ ಜೊತೆಗೆ ಇರೋದಿಲ್ಲ ಸರ್ಕಾರ ಸರ್ಕಾರದ್ದೊಂದು ಸಪೋರ್ಟ್ ಸಿಗೋದಿಲ್ಲ ಈ ಬ್ಯಾಂಕ್ ಖಾಸಗಿ ಬ್ಯಾಂಕ್ಗಳಿಗೆ ಅದೇ ಸರ್ಕಾರಿ ಬ್ಯಾಂಕ್ಗಳಲ್ಲೇ ಲೋನ್ ಮಾಡಿದರೆ ತುಂಬ ಸಾಲ ತೆಗೆಯೋದು ವಿಮೆಗೆ ಅರ್ಜಿ ಸಲ್ಸೋಕ್ಕೆ ಕೂಡ ಶುಲ್ಕಗಳು ಇರೋದಿಲ್ಲ ಸರ್ಕಾರಿ ಬ್ಯಾಂಕಲ್ಲಿ ಸರ್ಕಾರಿ ಬ್ಯಾಂಕಲ್ಲಿ ಸಾಲ ತೆಗೆದ್ರೆ ಒಂದು ಒಂದು ನಮಗೆ ಹೆ ಕಮ್ಮಿ ನಾವು ಎಷ್ಟು ಸಾಲ ತೆಗೆದಿರ್ತೇವೆ ಅದಕ್ಕೆ ಅದ್ರದ್ದು ಎಷ್ಟಿದೆ ಕಮ್ಮಿ ಬಡ್ಡಿ ಕಟ್ಟಿ ನಾವು ಪೂರ್ತಿ ಸಾಲವನ್ನು ತೀರಿಸ್ಬೋದು ಸಮಯನೂ ಜಾಸ್ತಿ ಇರುತ್ತೆ ಮತ್ತು ನಾವು ದುಡ್ಡು ಇಟ್ಟರೂ ಕೂಡ ನಮಗೆ ಸ ತುಂಬ ಟ್ ಸಮಯದ್ವರ್ಗೆ ನಾವು ಅಲ್ಲೇ ಬ್ಯಾಂಕಲ್ಲೇ ದುಡ್ಡು ಇಟ್ಟಿದ್ವಿ ಅಂದರೆ ಬಡ್ಡಿ ಕೂಡ ಅದಕ್ಕೆ ಜಾಸ್ತಿಯೇ ಬರುತ್ತೆ ಈ ಇದರಲ್ಲಿ ಮ ಯಾವುದು ಖಾಸಗಿ ಸ ಖಾಸಗಿ ಬ್ಯಾಂಕ್ಗಳಲ್ಲಿ ನಾವು ಬಡ್ಡಿ ತೆಗೆದು ಅದಕ್ಕೆ ಎರಡರಷ್ಟು ಮೂರು ಪಟ್ಟು ಅಷ್ಟು ವಾಪಸ್ಸು ದುಡ್ಡನ್ನು ಕಟ್ಟೋದಕ್ಕಿಂತ ಸರ್ಕಾರಿ ಬ್ಯಾಂಕ್ಗಳು ಸುರಕ್ಷಿತವಾಗಿಯೂ ಕೂಡ ಇರುತ್ತೆ ಕಮ್ಮಿ ಬಡ್ಡಿಯೂ ಇರುತ್ತೆ ನಮ್ಮ ದುಡ್ಡು ಕಟ್ಟಿರೋದು ಎಲ್ಲೂ ಹೋಗೋಲ್ಲ ನಾವು ತಗೊಂಡಿರೋದಕ್ಕೂ ಹೆಚ್ಚಾಗಿ ಏನು ನಾವು ಕಟ್ಟ್ಬೇಕಾಗಿ ಬರೋಲ್ಲ ಅನ್ನೋವಂಥದ್ದು ಇರೋದರಿಂದ ನನ್ನ ಪ್ರಕಾರ ಸರ್ಕಾರಿ ಬ್ಯಾಂಕ್ಗಳೇ ಉತ್ತಮ ನಾನು ಅದಕ್ಕೇ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತೀನಿ